ಹಾಂ ಅಲೋ ಯಾರು ಮಾತಾಡೋದು ಯಾರು

ಹ್ಞೂ ಎಷ್ಟನೇ ಯಾವ್ದು ಮಿಡ್ಲ್ ಸ್ಕೂಲಾ ಐ ಸ್ಕೂಲಾ ಮೇಡಮ್ ಮಿಡ್ಲ್ ಸ್ಕೂಲಾ ಹೈ ಸ್ಕೂಲಾ ಹಾಂ ಹಾಂ ಹಾಂ ಏನು ಪ್ರೋಗ್ರಾಮ್ ಮೇಡಮ್ ಏನು ಫಂಕ್ಷನು

ಯಾವಾಗ ಇಟ್ಟಿದೀರಾ ಎಷ್ಟನೇ ತಾರೀಖು ಚಿಲ್ರನ್ಸ್ ಡೇ ಅವತ್ತಾ ಅವತ್ತೇ ಅವತ್ತೇ ಮಾಡಿದೀರಾ ಇಲ್ಲ ಬೇರೆ ದಿನ ಮಾಡ್ತಾರೆ ಹಾಂ ಹಾಂ ಬರ್ತೀವ್ ನಾವು ಏನು ಮಾಡ್ಬೇಕು ನಾವು ಬಂದು

ನಮ್ಮ ಕಡೆಯಿಂದ ಏನ್ ಎಲ್ಪ್ ಮಾಡಬೇಕು

ಎಷ್ಟು ಮಕ್ಕಳಿದ್ದಾರೆ ಹಾಂ ಎಷ್ಟ್ ಐದು ಐದನೇ ಕ್ಲಾಸ್ವರ್ಗಿದ್ಯಾ

ಇಂಗ್ಲೀಷ್ ಮೀಡಿಯಮ್ಮಾ ಕನ್ನಡ ಮಿಡಿ ಕನ್ನಡ ಮೀಡಿಯಂ ಹ್ಞೂ ಸರಿ ಓಕ್ ಹಾಂ ಸರಿ ಓಕೆ ಮೆಡಮ್ ಓಕ್ ಹಾಂ ಓಕೆ ಓ